ಹಾಂ ಶ್ರೀ ಲಾಡ್ಜರ್ ಅಲಾ ನಾವು ಕೃಪಾಕ್ಷನ್ ಭಟ್ ಅಂತ್ಹೇಳಿ ನಮಗೆ ರೂಮ್ ಬೇಕಾಗಿತ್ತು ನಮಗೆ ಮೂರು ಜನ ಇದ್ದೇವೆ ಒಬ್ರು ಅದ್ರಲ್ಲಿ ವಯಸ್ಸಾದವರು ಅವರಿಗೆ ಕೆಳಗಡೆಯೇ ಆಗಬೇಕು ಮೇಲೆ ಹತ್ತಕ್ ಆಗೋದಿಲ್ಲ ಹಾಂ ವಿತ್ ಕಮೋಡ್ ಇರ್ಬೇಕು ಅವರಿಗೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಉಂಟಾ ನಿಮ್ಮ ಲಾಡ್ಜಿಂಗಲ್ಲಿ ಮೂರು ರೂಮ್ ಬೇಕು

ನಿಮ್ದು ಯಾವ ರೇಂಜಲ್ಲಿ ಇದೆ ಓಹೋಹೋಹೋ

ರೂಮೇ ಕೊಡ್ತೀರಾ ಅಥವಾ ನೀವು ಬಾಡಿಗೆ ಕೊಡೋವ್ರಾ ನೀವು ಬಾಡಿಗೆ ಕೊಡೋ ಲೆಕ್ಕ ಲೆಕ್ದಂಗೆ ಕಾಣಿಸ್ಲಿಲ್ಲಲ ನನಗೆ ಎಸಿನಾ ವಿತ್ ವಿತ್ ಹಾಂ ಒಂದು ದಿವಸ ಉಳಿಯೋದು ನಮ್ಗೆ ಅಷ್ಟೇ ಹಾಂ ಹಾಂ ಭಾಳ ಕ್ವಾಸ್ಟ್ಲಿ ಉಂಟಲ್ಲ ನಿಮ್ದು ರೂಮು ನಾವು ಬೇರೆ ಕಡೆ ಹೋಗ್ತೇವೆ ಇಷ್ಟೆಲ್ಲ ಕ್ವಾಸ್ಟ್ಲಿ ಹೇಳಿದ್ರೆ ನಮಗೆ ಎರಡು ಸಾವಿರದ ಒಳಗಡೆ ಆಗ್ಬೇಕು ವಿತ್ ಆಂ ಇಲ್ಲ ನಮ್ಗೆ ವ್ಯವಸ್ಥೆ ನೀವು ಏನೂ ಕೊಡಬೇಕಾದ್ದಿಲ್ಲ ಅಲ್ಲಿ ನೀರು ಮತ್ತು ಬ್ ರೂಮ್ ಎಲ್ಲ ಚೆನ್ನಾಗಿ ಇದ್ರೆ ಆಯಿತು ಬಾಕಿ ಕಮೋಡು ಇದ್ರೆ ಆಯಿತು ನೀವು ರೇಟಿನಲ್ಲಿ ನಮಗೆ ಕನ್ಸೆಷನ್ ಮಾಡಬೇಕು

ಏಳಿಂದ ಎರಡು ಗಂಟೆವರೆಗೆ ಬೇಕು ನಮಗೆ

ಹೌದು ಎರಡು ದಿವ್ಸಕ್ಕೆ ಫುಲ್ ಬೇಕು

ನಿಮ್ಮದು ಸಿಗ್ತದೆ ಅಂದರೆ ಬುಕ್ ಮಾಡ್ಕೊತೀರಲ್ಲ ಇನ್ನೂ ಏನು ಡೀಟೇಲ್ಸ್ ಕಳ್ಸ್ಬೇಕು ನಾ ಹಾಂ ಕೃಪಾಕ್ಷನ್ ಭಟ್ ಕಂಚನಳ್ಳಿ ಆಧಾರ್ ಕಾರ್ಡ್ ನಂಬರ್ ತಗೊಳಿ ಫೋರ್ ಸವೆನ್ ತ್ರೀ ತ್ರೀ ಟು

ಇಷ್ಟ್ರ ಮೇಲೆ ಬುಕ್ ಮಾಡಿಕೊಳ್ರಿ ಆಮೇಲೆ ಬಂದ್ಮೇಲೆ ನಾವು ಕೊಡ್ತೇವೆ ಎಲ್ಲ ಹೌದು ಏಳು ಎಂಟಕ್ಕೆ ಹಾಂ ಹಾಂ ಸರಿ ಓಕೆ ತ್ಯಾಂಕ್ಸ್